ನನಗೆ ಚಿತ್ರಕಲಾ ಅಂದರೆ ತುಂಬ ಇಷ್ಟ ನಾನು ಚಿಕ್ಕವಾಗಿಂದಲೂ ಚಿತ್ರವನ್ನು ಬಿಡಿಸುತ್ತೇನೆ ನನ್ನ ಶಾಲೆಯಲ್ಲಿ ಕಾಲೇಜಿನಲ್ಲಿ ತುಂಬ ಚಿತ್ ಬಹುಮಾನಗಳು ಗೆದ್ದಿದ್ದೇನೆ ಈ ಚಿತ್ರವನ್ನು ಬಿಡಿಸಿ ನನ್ನ ಹತ್ತಿರ ತುಂಬ ಮಕ್ಕಳು ಬರುತ್ತಾರೆ ಚಿತ್ರವನ್ನು ಹೇಳಿ ಕೊಡುತ್ತೇನೆ ಟ್ಯೂಷನ್ಸ್ ಮಾಡುತ್ತೇನೆ ನಾನು ಹ್ಯಾಪಿಯಾಗಿದ್ದರೂ ಚಿತ್ರವನ್ನು ಬಿಡಿಸುತ್ತೀನಿ ಬೇಜಾರಾದ್ರೂ ಚಿತ್ರವನ್ನು ಬಿಡಿಸುತ್ತೀನಿ ಆಗ ತುಂಬ ಚಿತ್ರವನ್ನು ಗಳನ್ನು ಬಿಡಿಸಿದ್ದೇನೆ ನನ್ನ ಅಲ್ಲಿ ನಾನು ಬೇರೆ ಮನುಷ್ಯರ ಚಿತ್ರವನ್ನು ಬಿಡಿಸುತ್ತೀನಿ ಎಲ್ಲಾದರೂ ಝೂಗೆ ಹೋದರೂ ಚಿತ್ರವನ್ನು ಬಿಡಿಸುತ್ತೀನಿ ಕೋತಿಗಳು ಎಲ್ಲರ ಚಿತ್ರವನ್ನು ಬಿಡಿಸುತ್ತೀನಿ ನನಗೆ ತುಂಬ ಇಷ್ಟವಾಗಿರೋದು ಮಂಡಲ ಆರ್ಟ್ ನಾನು ಎಲ್ಲ ಸೀನರಿ ಚಿತ್ರವನ್ನು ಬಿಡಿಸುತ್ತೀನಿ ಎಲ್ಲ ಬಿಡಿಸುತ್ತೀನಿ